ಹಾವುಗಳು ಕಚ್ಚೋದ್ರಿಂದ ಆ ಹಾವು ಇದನ್ನು ಮಾಡತ್ತೆ ಹಾವುಗಳನ್ನು ಕೆಣಕಬಾರ್ದು ಹಾವುಗಳು ಕಚ್ಚಿದರೆ ಅದಕ್ಕೆ ಇದನ್ನು ಮಾಡ್ತಾಯಿದಾರ ಹಾವು ಕಚ್ಚೋದ್ಕಿಂತ ಕಡಿದ ಕೂಡಲೇ ನಾ ಅಲ್ಲಿಂದ ಮುಂದಕ್ಕೆ ರಕ್ತದಾಗ ಇದನ್ನು ಕೂಡಲಾರ್ದಂಗ ದಾ ದಾರ ಕಟ್ಟಬೇಕು ಅಲ್ಲಿಂದ ಎಲ್ಲ ಚಾಕು ಗೀಕು ಸಿಕ್ಕರೆ ಅತ್ತಾ ಹೆರಿಚಿ ತೆಗದ್ಬಿಡ್ಬೇಕು ವಿಷ ಅಲ್ಲಿಗೆ ಹೋಗ್ಬಿಡುತ್ತದೆ ಸೊಳ್ಳೆಗಳು ಕಡಿತ ಸೊಳ್ಳೆಗಳು ಯೂಜ್ ಮಾಡ್ಬೇಕು ಆಮೇಲೆ ಸೊಳ್ಳೆ ಬತ್ತಿ ಹಚ್ಚಬೇಕು ಗುಡ್ ನೈಟ್ ಕೊಯಿಲ್ ಹಚ್ಚಬೇಕು ಆಮೇಲೆ ಜೇನು ಹುಳುಗಳು ಕಡಿದ್ರೆ ಒಳಗೆ ಮುಳ್ಳಿನಂಗೆ ಉಳಿತೈತೆ ಅದು ಜೇನು ಹುಳದ್ದು ಮುಳ್ಳು ತೆಗಿಬೇಕಾದ್ರೆ ಎಷ್ಟು ಇದನ್ನ ಆತ ಜೇನು ನೋಡ್ತಾ ರುಚಿ ಇರ್ತೈತಿ ಆದರೂ ಅದರ ಹುಳು ಕಡ್ದಿದ್ರೆ ಉಬಾ ಉಬಾರ್ಸ್ ಬಾವು ಬಂದು ಬಿಡ್ತಾ ಆಮೇಲೆ ಅದನ ಮುಳ್ಳು ತೆಗೆದು ಮೂರು ದಿವ್ಸ ಮಟಾ ಅದು ಮಾಯ್ತಾರಂಗಿಲ್ಲ ಅದನ್ನ ಯಾವುದೋ ರೀತಿಯಿಂದ ಸ್ವಚ್ಚ ಇದನ್ನು ಮಾಡಿಸ್ಕೊಂಡು ಮಾಡ್ಬೇಕು ಹಾವುಗಳನ್ನ ದೂರದಿಂದ ಕೆಣಕ್ಬಾರ್ದು ತಂಪಾಡಿಗೆ ತಾವು ಹೋಗ್ತಾಯಿರ್ತಾವು ಹಾವು ಕ್ರಿಮಿಗಳು ಅವ್ಗಳಿಂದ ನಾವು ಕಾಪಾಡ್ಕೋಬೇಕಾದ್ರೆ ನಮ್ಮ ಪಾಡಿಗೆ ಕೈ ಮುಗಿದು ಇದನ್ನು ಮಾಡಿದ್ರೆ ಹಾವುಗಳನ್ನು ಬಿಟ್ಟು ಬಿಟ್ಟರೆ ಅವು ಪಾಡಾಗಿ ಹೋಗ್ಬಿಡ್ತಾವೆ ಪ್ರಾಣಿಗಳು ಪ್ರಾಣಿಗಳನ್ನು ಕಡಿತ ಇದನಾಗೋದ್ರಿಂದ ಅವು ಕಡಿತಾವಂತ್ಹೇಳಿ ನಾವು ದೂರದ್ದು ಇದನ್ನು ಮಾಡಿದ್ರೆ ಹೊಡೆಯೋಕೋಗುದು ಅದರಿಂದ ಅವು ಬಂದು ನಮ್ಮನ್ನು ಕಚ್ತಾವೆ ಕಚ್ಚಿದ್ಮೇಲೆ ಅದು ನಾವು ಅದನ್ನು ನೋವುಗಳನ ಅನ್ಬೋಸ್ಬೇಕು ಅದ್ನ ಹೆರಿಚ್ಬೇಕು ಎಷ್ಟು ಒಬ್ರು ಯಾರಿಗೋ ಹಾವು ಕಚೈತಂದ್ರೆ ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಆಸ್ಪತ್ರೇಲಿ ಚಿಕಿತ್ಸೆ ಕೊಡಿಸ್ಬೇಕು ಅಷ್ಟ್ರೊಳಗ ನಿಮ್ಗೆ ಆಸ್ಪತ್ರೆ ದೂರ ಇತ್ತಪಾ ಅಂತಂದ್ರೆ ಒಂದು ಕ್ಷಣದಲ್ಲಿ ನಾವೇನೇನು ಮಾಡ್ಬೇಕು ಚಾಕುದಿಂದ ಅಥ್ವಾ ಎದರ ನಿಂದಾರೆ ಅದು ಹಾವು ಕಚ್ಚಿದ ಜಾಗವನ್ನ ಹೆರಚಿ ತೆಗೆದು ಅಲ್ಲಿಂದ ಅದಕ್ಕೆ ಬಟ್ಟೆಯನ್ನು ಸುತ್ತಿ ನೀರಾಕಿ ತೊಳೆದು ಬಟ್ಟೆಯನ್ನು ಸುತ್ಕೊತ ಹೋಗ್ಬಿಟ್ರೆ ಹಾವಿನ ವಿಷಾ ಮೈತುಂಬಾ ತಗೊಳಲ್ಲ ಯಾವುದಕ್ಕೇನನು ಜೇನು ಹುಳ ಕಡಿದ್ರೂನೂ ಅಷ್ಟೇ ಅಚ್ಚಾ ಗಂಟಾಗಿ ಬಾವು ಬಂದು ಬಿಡ್ತದೆ ಅದ್ಕುನು ಸಹಿತ ಸ್ವಲ್ಪ್ ಇದನ್ನಾಕಿ ತ ಸೋಪಿನ ನೀರಿನಿಂದ ಸೋಪ್ ಹಚ್ಚಿ ತೊಳೆದು ಅದನ್ನು ಮುಂದೆ ಹೆರೆಚಿ ಇದನ್ನು ಮಾಡಿ ತೆಗೆದ್ರ ಮುಳ್ಳು ತೆಗದಮೇಲೇನೇ ನೋವ್ ಕಡಿಮೆಯಾಗುತ್ತೆ ಅದು ಸೊಳ್ಳೆಗಳು ಕಡಿಯೋದ್ರಿಂದ ಇದನ್ನು ಬರ್ತದೆ ವಾಂತಿ ಭೇದಿಗ್ ಚಾಲು ಆಗುತ್ತೆ ಸೊಳ್ಳೆಗಳಿಂದ ದೂರ ಇರು ಚಲೋ ಸೊಳ್ಳೆ ಬತ್ತಿಗಳನ್ನು ಹಚ್ಬೇಕು ಇದನ್ನು ಹಚ್ಕೋಬೇಕು ಎಲ್ಲವನ್ನು ಚಂದಾಗಿ ಹಚ್ಕೊಂಡಾಗ ನಮಗೆ ಸೊಳ್ಳೆಗಳು ಹಚ್ದಂಗೆ ತೆಳ್ಳಂದದು ಬಟ್ಟೇನ ಹಚ್ಚೋದ್ರಿಂದ ಮಂಚದಾನಿ ಹಾಕೋಳೋದ್ರಿಂದ ಮತ್ತಿನ್ನೂ ಮುಂತಾದವುಗಳನ ವಿಚಾರ್ಸ್ಕೊಂಡು ಸೊಳ್ಳೆ ಬತ್ತಿಗಳನ್ನು ಹಚ್ಚಬೇಕು ಸೊಳ್ಳೆ ಬತ್ತಿಯಿಂದ ಇದನ್ನು ಮಾಡ್ಕೋಬೇಕು ಜೀವ್ನವನ್ನು ಕಾಪಾಡ್ಕೋಬೇಕು ಎಲ್ಲ ಥರದಿಂದ ಏನೆನೋ ಮಾಡ್ಕೊಂಡರೂ ಮನುಷ್ಯನಿಗೆ ಸುರಕ್ಷಿತವಾಗಿರಲು ಎಲ್ಲಾ ಪ್ರಾಣಿಗಳು ನಮಗಾಗಿ ಅವು ಕಡಿಯೋಕ್ ಬರೋದಿಲ್ಲ ಅವತ ನಾವು ಹೊಡೆಯೋಕೋದ್ರೆ ಮಾತ್ರ ಅವು ನಮ್ಮನ್ನ ಕಚ್ಚುತಾವ ಅವುನು ನಾವು ಅವೂ ಮನುಷ್ಯನಂಗೆ ತಮ್ಮ ಜೀವನ ಉಳಿಸ್ಕೋಳಕೋಗಿ ನಮ್ಮ ಜೀವಕ್ಕೆ ಅಪಾಯ ಮಾಡ್ತವೆ ಆದರೂ ನಾವು ಮನುಷ್ಯರಾಗಿ ತಿಳ್ಕೋಬೇಕು ದೂರ ಹಾವುಗಳನ ಬಡಿದು ಒಂದು ತಪ್ಪಲ್ಲ ಅಂತ ಇದನ್ನು ಆದ್ರುನು ಮನೆ ಸುತ್ತಯೆಲ್ಲ ಸ್ವಚ್ಚವಾಗಿ ಇಟ್ಕೋಬೇಕು ಕ್ರಿಮಿಕೀಟಕಗಳ್ ಬರೋದರಿಂದ ದೊಡ್ಡ ಜೇನನ್ನು ಕಟ್ಟಿದ್ರೆ ಮನೆಮುಂದ್ ದೊಡ್ಡ ಜೇನು ಕಟ್ಟಿದ್ರುನು ಜೇನು ಹುಳು ಅದು ತಾನಾಗೇ ಬಂದು ಕಚ್ಚೋದಿಲ್ಲ ಅದಕ್ಕೆ ಯಾರು ಕಲ್ಲಿಂದ ಎಸೆದಾಗ ಮಾತ್ರ ಅದು ಜನರಿಗೆ ಕಚ್ತೈತಿ ಅನ್ಕತನ ಯಾರನ್ನು ಕಚ್ಚೋಂಗಿಲ್ಲ ಅದು ತನ್ಪಾಡಿಗೆ ತಾನು ಜೇನು ಸುತ್ಕೊಂಡಿರ್ತೈತಿ ಅದು ಜೇನು ಹುಳುವನ್ನು ಕೊಂದು ನಾವು ಮನುಷ್ಯರಾಗಿ ಜೇನನ್ನು ರುಚಿಯಿಂದ ತೆಗೆದುಕೊಳ್ತೀವಿ ಆಮೇಲೆ ಸೊಳ್ಳೆಗಳು ಇದನ್ನು ಹಚ್ಚಿದರೆ ಸೊಳ್ಳೆ ಬತ್ತಿ ಹಚ್ಚಿದರೆ ಇದನ್ನು ಹಚ್ಚಿದರೆ ಕಡಿಮೆ ಆಕ್ಕವು ಮನೆಮುಂದೆಲ್ಲಾ ಸ್ವಚ್ಛತಾ ಇಟ್ಕೊಬೇಕು ಗಿಡಾ ಪಡಾ ನೀರು ಮುಸುರೆ ಚಲ್ಲೋದ್ರಿಂದ ಮನೆಯಲಿ ಸೊಳ್ಳೆ ಹೆಚ್ಚಾಕ್ಕವ ಅವುಗಳಿಂದ ಕಾಪಾಡಿಕೊಂಡು ಸ್ವಚ್ಚ ಇಟ್ಕೊಂಡು ನಾವು ಮನೆ ಸ್ವಚ್ಚ ಇಟ್ಕೊಂಬಿಟ್ಟರೆ ಯಾವ ಪಾವೂ ಹುಳು ಕೀಟ ಕಡಿತ ಯಾವೂ ಬರೋಂಗಿಲ್ಲ ಅದನ್ನ ನಾವು ಸ್ವಚ್ಚ ಮಾಡ್ಕೊತ ಇದ್ದಿವಂದ್ರೆ ಅದರಿಂದ ನಮ್ಮ ಜೀವಕ್ಕೂ ಸುಖವಾಗಿರ್ತತಿ ಈ ಮನೇನು ಸ್ವಚ್ವಾಗಿರ್ತದೆ ಆಜೂ ಬಾಜೂಕ ಎಲ್ಲಾರು ಕೂಡ್ಕೊಂಡು ಬಾಗಿಲ್ಮುಂದೆ ಸ್ವಚ್ಚ ಇಟ್ಕೊಂಡು ಯಾವ ಸೊಳ್ಳೆ ಪ್ರಾಣಿ ಪಕ್ಷಿ ಬರ್ಬಾರ್ದ್ ಪ್ರಾಣಿಗಳು ಬರಬಾರ್ದಂಗ ಇಟ್ಕೊಬೇಕು ಅದರಿಂದ ನಮಗೂ ಅನುಕೂಲ ಅವಕ್ಕೂ ಅನುಕೂಲ ಅವನ್ ಕೊಂದು ನಾವು ಶಾಪ ಕಟ್ಕೊಳೋಕಿಂತ ಅವರಿಂದ ನಾವು ಸುರಕ್ಷಿತ್ವಾಗಿರಲು ನೋಡ್ಕೋಬೇಕು ಹೀಗೆ ಒಂದು ಎಲ್ಲ ಥರದ ಹಾವಾಯ್ತು ಚೇಳಾಯ್ತು ಚೇಳು ಕಡಿದ್ರ ಅದಕ್ಕೆ ಏನು ಮಾಡ್ಬೇಕು ಅದರಿಂದ ಔಷಧಿ ಏನು ಮಾಡ್ಬೇಕು ಇದು ನನ್ನ ಮಳೆ ಹನಿಯಿಂದಾ ಗಾ ಆಲಿಕಲ್ಲು ಬೀಳ್ತಾಯಿರ್ತಾವಲ್ಲ ಅದನ್ನ ನಂತರ ಹಿಡಿದಿಟ್ಟು ಚೇಳು ಕಡಿದ್ ಕೂಡಲೇ ಅದು ನನ ಬಾಟ್ಲಿಲಿ ಹೆಕ್ಕಿದಂಥಾ ನೀರನ್ನ ಜಳಕಾ ಮಾಡಿ ಮುಟ್ಟಿ ಕಿಶಿಂದ ಅದಕ್ಕೆ ಅದನ್ನ ಹಚ್ಚಿದ್ರೆ ಚೇಳು ಕಡ್ದದ್ದು ಸ್ವಲ್ಪದ್ರಲ್ಲೇ ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಯಾವ್ದನ ಮನುಷ್ಯ ಇದನ್ನ ಆಗೋದಿಲ್ಲಾ ಅನ್ಕೋಬಾರ್ದು ಎಲ್ಲಾ ನಾ ಮಾಡ್ತೆನಪ್ಪಾ ಅಂತ್ಹೇಳ್ ಮಾಡ್ಬೇಕು ಅದರಿಂದ ಮನುಷ್ಯನಿಗೆ ಎಷ್ಟೋ ಇದನ್ನು ಆದ್ರುನು ಜೀವದ ಭಯಾ ಇಟ್ಕೊಂಡು ಫಸ್ಟ್ ಯಾರೇ ಆಗಲಿ ಲಘು ಹೋಗಿ ಪ್ರಾಣವನ್ನು ಕಾಪಾಡ್ಬೇಕು ಅವ್ರ ಪ್ರಾಣ ಕಾಪಾಡೋದ್ರಿಂದ ನಮಗೆಲ್ಲಾ ಥರದಿಂದ ಅನುಕೂಲ ಆಗ್ತದೆ ಒಬ್ಬ ಪ್ರಾಣಿಗೆ ಎಷ್ಟು ಹಕ್ಕಿದೆಯೋ ಮನುಷ್ಯನ್ಗೆ ಮನುಷ್ಯನಷ್ಟೇ ಹಕ್ಕು ಅದಕ್ಕೂ ಪ್ರಾಣಿಗಿದಾವೆ ಅದು ಕೂಡಾ ತನ್ನ ತಾ ಕಾಪಾಡ್ಕೋಬೇಕಂತ್ಹೇಳಿ ಹೋಗ್ತಾಯಿರ್ತದೆ ಇನ್ಯಾರೇ ಮುಟ್ಟಿದ್ರು ನನಗಿದನ್ನು ಮಾಡ್ತಾರಲಾ ಅಂತ ಮನುಷ್ಯನ ಕಚ್ಚುತ್ತೆ ಆದರೆ ಮನುಷ್ಯಾ ಅದನೆಲ್ಲ ಇದನ್ನು ಮಾಡಿಕೊಂಡು ವಿಷಕ್ಕಾ ಹಾವಿಗೆ ವಿಷ ಭಾಳ ಒಬ್ರಿಗೆ ಹಾವನ್ನ ಧಾರ್ವಾಯಿ ನೋಡ್ತಾ ಇರ್ತಾರ ಒಬ್ಬರಿಗೆ ಹಾಗ್ ನೋಡಿದರೆ ಹೆದ್ರಿಕೆ ಆಗ್ತಾ ಇರ್ತದೆ ಅದ್ನ ಹಾವು ತಾವಾಗೇ ಏನ್ಬಂದು ನಮ್ಮನ್ ಕಚ್ಚೋಲ್ಲ ಆದ್ರೆ ಅವುಗಳು ತಮ್ಮ ಹೆದ್ರಿಕೆಗೆ ನಮ್ಮನ್ನು ಕಚ್ಚುತ್ತವೆ ಹಾವು ಒಂದೊತ್ತು ಒಂದು ಕ್ಷಣ ಹಾವುಗಳು ದೇವ್ರು ಅಂತ ತಿಳ್ಕೊಂತಾರ ಒಂಥರಾ ಕೆಟ್ಟ ವಿಷದ ಕೀಟಾನಂತಾರ ಪ್ರಾ ಇಂಥಿಂಥವೆಲ್ಲಾ ಬರ್ತಾವೆ ಆದ್ರುನು ಹಾವು ಒಂದ್ರೀತಿಯಿಂದ ಮನೆಯಲ್ಲಿ ತಮ್ಮ ಮನೆದೇವ್ರಂತ ತಿಳ್ಕೊಂತಾರೆ ಒಬ್ಬರು ಒಬ್ಬರಿಗಿಲ್ಲಾ ಹಾವು ಬಂದ್ರೆ ಕಡಿದ್ರೆ ಸಾಯ್ತೀವಂತ ಹೇಳಿ ಕೊಲ್ತಾರೆ ಎಲ್ಲ ಥರದಿಂದ ಹಾವಿನಿಂದ ಅಪಾಯವೂ ಹೌದು ಒಳ್ಳೆದೂ ಹೌದು ನಾವು ಮಾಡೋದನ್ನ ಎಷ್ಟು ಇದನ್ನು ಮಾಡ್ತೀವಲ್ಲ ಅಷ್ಟು ಸ್ವಚ್ಚ ಇಟ್ಟುಕೊಂಡ್ರೆ ಯಾವ ಹಾವು ಚೇಳು ಮನೆಕಡೆ ಸೊಳ್ಳೆ ಜೇನು ಹುಳ ಎಲ್ಲವನ್ನು ನಾವು ಸ್ವಚ್ಚತಾಯಿಂದ ಇಟ್ಕೊಂಡ್ರೆ ಯಾವೂ ಬರೋದಿಲ್ಲ ಆದ್ರೆ ನಾವು ಸ್ವಚ್ಛತಾನ ಇಟ್ಕೊಳೋದು ಕಡಿಮೆ ಮಾಡಿದೀವ್ ಅಂದ್ರೆ ಮನೆ ಮುಂದೆ ಮುಸುರೆ ನೀರು ಕಸಾ ಕಡ್ಡಿ ಹಾಕೋದ್ರಿಂದ ಬಟ್ಟೆ ಒಗೆದ ನೀರು ಚಲ್ಲೋದ್ರಿಂದ ಮನೆ ಬಾಗಿಲು ತುಂಬ ಹೊಲಸು ಮಾಡ್ಕೊಂಡ್ರೆ ಎಲ್ಲಾವು ಬರ್ತಾವೆ ಆದ್ದರಿಂದ ನಾವು ಸ್ವಚತಾನಿಟ್ಟುಕೊಂಬಿಟ್ಟರೆ ಯಾವುದಕ್ಕೂ ನಮ್ಗೆ ಹೆದ್ರಿಕಿರೋಲ್ಲ ನಮ್ದು ಮನೇನ ರೋಡು ನಮ್ಮಮನೆ ಅಂತ ತಿಳ್ಕೊಂಡು ನಾವು ಸ್ವಚ್ಚ ಇಟ್ಕೊಂಡ್ರೆ ಬಾಗಿಲಲ್ಲಿ ಸ್ವಚ್ಚ ಇರ್ತದೆ ಈ ಮನೇನು ಸ್ವಚ್ಚ ಇರ್ತದೆ ಎಲ್ಲವು ಚೆನ್ನಾಗಿರ್ತದೆ ಬಂದವ್ರು ನಾಲ್ಕು ಮಂದಿ ಹೌದಪ್ಪಾ ಮನೆ ಚಂದ ಐತಿ ಅನ್ನುವಂಗೆ ಆಗ್ತದೆ ಇದನ್ನ ಹಾವು ಕ್ರಿಮಿ ಕೀಟಗಳಿಂದ ನಾವು ದೂರ ಇರೋದಕೆಂದು ದೂರ ಇರೋದ್ರಿಂದ ಸ್ವಚ್ಚ ಇಟ್ಕೊಂಡ್ರೆ ಅವರಿಂದ ನಾವು ದೂರ ಇರ್ತವಿ ನಮ್ಮಿಂದ ಅವು ದೂರ ಇರ್ತಾವೆ ಅವಕ್ಕೂ ತ್ರಾಸಿಲ್ಲ ನಮಗೂ ತ್ರಾಸಿಲ್ಲ ಯಾವ್ದನ್ನು ಮನುಷ್ಯನಿಗೆ ತಿಳಿದು ತಪ್ಪು ಮಾಡ್ತೀವಿ ಅವ್ಗಳು ತಿಳಿಲಾರದೇ ತಪ್ಪು ಮಾಡ್ತಾವೆ ಅದನ್ನು ನಾವು ಮನುಷ್ಯರಾಗಿ ತಿಳ್ಕೊಂಡು ಅವಕ್ಕೆ ಸ್ವಚ್ಛತಾನಿಟ್ಕೋಬೇಕು ಅವುಗಳನ ಯಾರಿಗೋ ಒಂದುವೇಳೆ ಕಚ್ಚಿತಪ್ಪಾ ಹಾವು ಅಂದ್ರನು ಹತ್ತು ನಿಮಿಷದ ಒಳಗೆ ಅವ್ರನೋದು ಆಸ್ಪತ್ರೆಗೆ ಸೇರಿಸಬೇಕು ಹೆಚ್ಚು ಅದು ಎಲ್ಲಿ ಕಚ್ಚಿರ್ತದಲ ಅಷ್ಟು ಜಾಗವನ್ನು ಚಾಕುವಿನಿಂದ ಹೆರಚಿ ತೆಗೆದು ಡೆಟೋಲ್ಹಾಕಿ ತೊಳ್ದು ಕಿಸಿಯಿಂದ ದವಾಖಾನಿಗ್ ಹೋದ್ರು ಒಂದು ತಾಸು ಬಿಟ್ಟು ಹೋದ್ರು ಏನಾಗಲ್ಲ ಅಲ್ಲಿಗೆ ಅಷ್ಟೇ ಹೋಗುತ್ತೆ ಮುಂದೆ ಮೈತುಂಬ ವಿಷ ತಗೋಳಂಗಿಲ್ಲದು ಚೇಳು ಕಡಿದ್ರು ಅಷ್ಟೇ ಚೇಳು ಕಡ್ದದನ್ನ ಒಂದು ಇದರಿಂದ ತೊಳೆದು ಅದಕ್ಕೂ ಅದ್ರದ್ದು ಔಷಧವನ್ ಹಚ್ಚಿದ್ರೆ ಇಪ್ಪತ್ನಾಲ್ಕು ಹತ್ತು ಮೂರು ಹತ್ತು ಹದಿನೈದು ನಿಮಿಷದೊಳಗೆ ಚೇಳು ಕಡ್ದದ್ದು ಸ್ವಲ್ಪ್ ಕಡ್ಮೆ ಆಗ್ತಾ ಹೋಗ್ತಾ ಅದರಿಂದ ನಾವೆಲ್ಲವನ್ನೂ ಅನ್ಕೂಲ ಮಾಡ್ಕೋಬೇಕು ಯಾವೂ ಕೀಟಾಣುಗಳಾಗಲೀ ಸೊಳ್ಳೆ ಆಗಲೀ ಮಂಚರ್ದಾನಿ ಹಾಕೋಬೇಕು ಮಕ್ಕೊಳೋ ಮುಂದೆ ಹಾಸಿಗೆಗಳನ್ ಸ್ವಚ್ಚ ಇಟ್ಕೋಬೇಕು ನಾವು ಮಾಡ್ಕೋಳೋದರಿಂದ ಕೀಟಾಣುಗಳು ಅನುಕೂಲ ಆಗುತ್ತೆ ಅದರಿಂದ ನಾವು ಏನನ್ನು ಮಾಡ್ಕೊಂಡ್ರು ನಮ್ಗೆ ಸ್ವಚ್ಚ ಇಟ್ಕೊಂಡ್ರೆ ಎಲ್ಲವೂ ಸರಳವಾಗಿ ಆಗುತ್ತೆ ನಾವು ಏನನ್ನು ಚಲ್ಲು ಕಲಸು ಮಾಡ್ತೀವಲ್ಲ ಅಲ್ಲಿಂದ ನಮ್ಗೆ ತ್ರಾಸು ಹೆಚ್ಚಾಗ್ತದೆ ಅದರಿಂದ ನಾವು ಹೆದರುವಂಗಿಲ್ಲ ಸಹ ಪ್ರಾಣಿ ಕಡಿತದಿಂದ ಹೆದರ್ಕೊಳ್ಕಿಂತಾನೂ ಸ್ವಚ್ಚತಾಯಿಂದ ಇದ್ರೆ ನಮಗೆಲ್ಲವೂ ಸರಳವಾಗಿ ಆಗುತ್ತೆ ಅದರಿಂದ ನಮ್ಗೆ ಇನ್ನೂ ಅನುಕೂಲಗಳಾಗ್ತಾವೆ

ಎಟ್ಟ ಮೈತುಂಬಾ ಗಾದೆ ಆಗಿ ಅವು ಕಿತನ ಅವಕ್ಕಿಂತ ಮೊದಲು ನಾವು ಸ್ವಚ್ಛತಾಯಿಂದ ಇಟ್ಟು ಅವಕ್ಕೆ ಇದನ್ನು ಹಚ್ಚಿದರೆ ಸೊಳ್ಳೆಬತ್ತಿ ಹಚ್ಚಿದ್ರೆ ಕ್ವಾಯಲ್ ಹಾಕಿದರೆ ಇದರಿಂದ ಎಲ್ಲರೂ ಅದೇ ಸ್ವಚ್ಛತಾಯಿಂದ ಇರ್ಬೌದು ಅದರಿಂದ ಎಲ್ಲಾರಿಗೆ ಅನುಕೂಲ ಆಗುತ್ತೆ ಮಕ್ಕಳು ಖುಷಿಯಿಂದ ಇರ್ತವೆ ಮಕ್ಕಳು ನಿದ್ದೆ ಮಾಡ್ತಾವೆ ಮಕ್ಳು ಆರೋಗ್ಯವಾಗಿರ್ತಾವೆ ಎಲ್ಲರ ಆರೋಗ್ಯಕ್ಕಿಂತಾನು ಸ್ವಚ್ಛವಾಗಿ ಇಟ್ಕೊಂಡು ನಾವು ಮನೆಯನ್ ಕಾಪಾಡ್ಕೋಬೇಕು ಅದರಿಂದ ನಮಗೂ ಅನ್ಕೂಲ ಮಕ್ಕಳಿಗೆ ಅನ್ಕೂಲ ಎಲ್ಲ ತಾಯಂದಿರು ಸ್ವಚ್ಛವಾಗಿ ಇಟ್ಕೊಂಡು ನಾವು ಕೀಟಾಣುಗಳಿಂದ ಹಾವುಗಳಿಂದ ಸುರಕ್ಷಿತವಾಗಿರಲು ಸೊಳ್ಳೆಬತ್ತಿಗಳನ್ನು ಹಚ್ಚಬೇಕು ಸ್ವಚ್ಛತಾವನ್ನ ಇಟ್ಕೋಬೇಕು ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಎಲ್ಲವನ್ನೂ ನಾವು ಸ್ವಚ್ಛ ಇಟ್ಕೊಂಡರೆ ಹೆಣ್ಣು ಮಕ್ಕಳು ಅನ್ನೋದು ಸ್ವಚ್ಛತಾಂದಿದ್ದೀವಂದ್ರೆ ಮನೆಯಲ್ಲಿ ಹಾಗು ಮೂಲೆ ಈ ಮೂಲೆಯಲ್ಲಿ ಕಸಾ ಕಡ್ಡಿ ಹಾಕೋದ್ರಿಂದ ಹಾವುಗಳು ಬರ್ತಾವೆ ಸೊಳ್ಳೆಗಳು ಅಕ್ಕಾವ

ಚೇಳುಗಳು ಮನೆಯಲ್ ಬಂತವ ನಾವು ಸ್ವಚ್ಛದಿಂದ ಇಟ್ಕೊಂಡರೆ ಯಾವ ಸಹ ಇದುನು ಬರಲ್ಲ ಡೇಲಿ ದಿನ ಕಲ್ಲು ವರೆಸ್ತಾ ಇರ್ಬೇಕು